ನನ್ನ ಹೆಸರು ವಿಶಾಲ್ ನಾನು ಶಿವಮೊಗ್ಗ ಜಿಲ್ಲೆಯ ಅಶೋಕ ನಗರದಲ್ಲಿ ವಾಸಿಸುತ್ತಿದ್ದೇನೆ ನನ್ನ ಮನೆಯಲ್ಲಿ ಒಂಬತ್ತು ಜನ ಇದ್ದಾರೆ ನಮ್ಮದು ಅವಿಭಕ್ತ ಕುಟುಂಬ ನನ್ನ ತಂದೆ ಖಾಸಗಿ ನೌಕರರಾಗಿದ್ದು ಅಮ್ಮ ಗೃಹಿಣಿ ಮತ್ತು ತಂಗಿ ಇದ್ದಾಳೆ ನನಗೊಂದು ಅವಳು ಕೂಡ ಈಗ ಡಿಗ್ರಿ ಓದುತ್ತಾ ಇದ್ದಾಳೆ ನಾನು ಕೂಡ ಖಾಸಗಿ ನೌಕರನಾಗಿದ್ದು ಕರೆನ್ಸ್ಪಾಂಡೆನ್ಸ್ ಎಮ್ ಬಿ ಎ ಮಾಡಿದ್ದೇನೆ ನಾನು ಪದವಿ ಶಿಕ್ಷಣ ಸರ್ ಎಮ್ ವಿ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಶಿವಮೊಗ್ಗದಲ್ಲಿ ಮಾಡಿದ್ದೇನೆ ನನ್ನ ಹವ್ಯಾಸ ಎಂದರೆ ಚಿತ್ರಕಲೆ ಮಾಡುವುದು ಮತ್ತು ಸಂಗೀತವನ್ನು ಕೇಳುವುದು ಮತ್ತು ಪ್ರವಾಸ ಮಾಡುವುದು ಅಂದರೆ ಪ್ರವಾಸದಲ್ಲಿ ನಾನು ಇತ್ತೀಚೆಗೆ ನಾನು ಹೈದರಾಬಾದಿಗೆ ಹೋಗಿದ್ದೆ ಅಲ್ಲಿ ಓಷಿಯನ್ ಪಾರ್ಕ್ ಚಾರ್ಮಿನಾರ್ ವಂಡರ್ಲಾ ರಾಮೋಜಿ ಫಿಲ್ಮ್ ಸಿಟಿ ಮತ್ತು ಬಿರ್ಲಾ ಟೆಂಪಲ್ಗೆಲ್ಲ ನೋಡಿದ್ದೇನೆ ತುಂಬ ಖುಷಿಯಾಯಿತು ನೋಡಿ